ಅಡುಗೆ ತೋಲ್ ಮಾಡಿದೆ ರೀ ನಾನು ಅಂದ್ರೆ ಸುಲಭ ಯಾವು ಸುಲಭ ಯಾ ಸುಲಭ ಯಾವ್ದದ ಜಡ ಯಾವ್ದದ ತೋಲ್ ಜಡ ಇದ್ದಿದ್ದು ತೋಲ್ ಕಷ್ಟ ಆಯ್ತದ್ರೀ ಸುಲಭ ಇದ್ದಿದ್ದು ಈಜಿ ಆಯ್ತದ ಅಂತಾರಂದ್ರೆ ಅವ್ರ ಬಳೀ ಗ್ಯಾಸ್ ಇರ್ತದ್ರೀ ಅದ್ರ ಕಡೆದಾಗಿ ಸುಲಭಾಗಿ ಉಪ್ಪಿಟ್ಟು ಮಾಡ್ತಾರೆ ರೀ ನಮಗೆ ಮಾಡೋಕೆ ಬರಲ್ಲು ಒಲಿ ಹಚ್ಚಿ ಮಾಡ್ಬೇಕಾಯ್ತದ ತೋಲ್ ಲೇಟಾಯ್ತದ ಮತ್ತು ತೋಲ್ ಅಂದ್ರೆ ತೋಲ್ ರೀ ಜಾಸ್ತಿ ಒಲೆ ಮ್ಯಾಲ ಹೊತ್ತು ಹೋಯ್ತದ ಮಾಡ್ಲತ್ತಿನಾಗ ಹುರಿಲಾಕ ತಡ ಆಯ್ತದ ಎಣ್ಣೆಯಾರು ಹೆಚ್ಚಿಗೆಯಾಯ್ತದ್ರೀ ಹೊತ್ತರ ಹೋಯ್ತದ್ರೀ ಗ್ಯಾಸ್ ಇದ್ರೆ ಈಜಿದಾಗಾಯ್ತದ್ರೀ ಒಲೆ ಇದ್ರೆ ತೋಲ್ ಜಡ ಆಯ್ತದ ಕಟ್ಟಿಗೆಗು ಉರಿಯಲ್ಲು ರೀ ಮತ್ತು ಐಕುಂತಂದು ಹಚ್ಬೇಕಾಯ್ತದ್ರೀ ಎಲ್ಲ ಇರ್ತದ ಆಗಲ್ದೇನಿಲ್ಲ ಮನ್ಯಾಗ ತೋಲ ಸಟ್ ಅಂತ ಆಯ್ತಂತ ಹೇಳ್ತಾರ ರೀ ಅಕ್ಕವ್ರೆಲ್ಲ ಖರೆಯಂದ್ರೆ ನಮಗೆ ಮಾಡ್ಲಕ್ಕಾಗಲ್ದು ಜಲ್ದಿ ಜಲ್ದಿನೇ ಮಾಡ್ಲಕ್ಕಾಗಲ್ದು ತೋಲ್ ತಡ ಆಯ್ತದ ಕೆಲ್ಸಕ್ಕೆ ಹೋಗೋಕೆ ಭೀ ಆಗಲ್ದು ತೋಲೆ ಕಷ್ಟ ಆಯ್ತದ ನಮ್ಗೆ ಉಳ್ಳಾಗಡ್ಡಿ ಕಟ್ ಮಾಡ್ಕೋಬೇಕು ಮೆಣಸನ್ಕಾಯಿ ಕಟ್ ಮಾಡ್ಕೋಬೇಕು ಮತ್ತು ಅವು ಭೀ ತರ್ಬೇಕಾತ್ತದ ಕಡೆ ಪಕ್ಷ ಎಲ್ಲ ಬಾಜು ಮನೆಗೋಗಿ ತರ್ಬೇಕಾಯ್ತದ್ರೀ ನಮ್ಮನೆಗಿಲ್ಲ ಏನಿಲ್ಲ ಮತ್ತು ಮಾರ್ಕೆಟ್ ಭೀ ಬಳಿಲ್ಲ ನಮ್ಮನೆಗೆ ಮಡ್ಡಗಿದ್ದಂಗೆ ಅದರೀ ಎಲ್ಲ ಹೊರಗೆ ಹೋಗಿ ತಂದು ಒಲೆ ಹಚ್ಚಿ ಮಾಡ್ಬೇಕಂದ್ರೆ ತುಂಬ ಲೇಟಾಯ್ತದ್ರೀ ಜಲ್ದಿ ಆಯ್ತದಂತ ಉಪ್ಪಿಟ್ಟು ಹೇಳ್ತೀರಿ ಖರೆ ಆಗಲ್ದ್ರೀ ಹಾಗಾಗಿ ಮಾಡ್ತೀವ್ರಿ ಹಾಗೆ ಒಲೆ ಮೇಲೆ ಜರ ಸಟ್ ಅಂತ ಆಗಲ್ದು ಕಷ್ಟನೇ ಆಯ್ತದ ಖರೆ ಅಂದ್ರೆ ಜರ ಸುಲಭವಾಗಿ ಮಾಡ್ಬೋದ್ರೀ ಅದು ಜಾನದು ತೆಗೆದು ಏನಿರಲ್ರೀ ಅದರ ಕಡೆ ಜಲ್ದಿ ಆಯ್ತದ ಜಡ ಯಾವ ಜಡ ಯಾವ್ದದಂದರಿ ಹೋಳಿಗೆ ಮಾಡೋದದ ಅದಕ್ಕೆ ಬ್ಯಾಳಿ ಎಲ್ಲ ಕೇರ್ಕೊಬೇಕ್ರೀ ಅದಕ್ಕೂ ಗ್ಯಾಸ್ ಇಲ್ಲ ಒಲೆ ಮೇಲೆ ಮಾಡೋದು ಎಸ್ ಬ್ಯಾಳಿ ಹಾಕಬೇಕಂತೆಲ್ಲ ಯೋಚನೆ ಮಾಡ್ಬೇಕಾಯ್ತದ್ರೀ ನೆಂಟ್ರು ಬಂದರೆ ಒಂದು ಹತ್ತು ಜನ ಬಂದರೆ ಒಂದು ಎರಡು ಕೆ ಜಿ ಹಂಗೆ ಹಾಕ್ಬೇಕ್ರೀ ಅದ್ರಾಗ ಭೀ ಬಿಸ್ಲಿಗೆ ಹಾಕ್ಬೇಕು ಜರ ಕೇರ್ಕೋಬೇಕು ಮತ್ತದೆಲ್ಲ ಮಾಡಿ ಒಲೆ ಮೇಲೆ ಹಾಕಕ್ರೀ ನೀರಿಗೆ ಹೆಸ್ರು ಇಡಬೇಕು ಕಟ್ಟಿಗೆ ಉರಿಯಲ್ದು ರೀ ಹೆಸರೇ ಬರಲ್ಲ ಜಲ್ದಿ ಕುದ್ಯಲ್ದೆ ಬ್ಯಾಳಿ ಕುದೀತದೆ ಅಂಥೇಳಿ ಎಷ್ಟು ಕಷ್ಟಪಟ್ಟು ಮಾಡ್ತೇವೆ ಖರೆ ಅಂದ್ರೆ ಒಲೆ ಉರಿಲಕ್ಕೆ ಆಗಲ್ದು ಉರಿಯಲ್ದು ಉಬ್ಬಿ ಉಬ್ಬಿ ತಲೆನೇ ನೋಯ್ಲತ್ತದ ತೋಲ್ ಕಠಿಣ ಅದರೀ ಅದು ಏನು ಮಾಡಬೇಕು ಹಾಗೆ ಮಾಡಬೇಕಲ್ಲ ನೆಂಟ್ರು ಬಂದರೆ ಹಂಗೆರೆ ಕಳಸ್ಲಾಕ ಬರಲ್ಲಲ ಅದ್ರ ಕಡೆದು ಒಲೆ ಹಚ್ಚಿ ಮಾಡ್ಲತ್ತಿದೆವ ರೀ ಭಾಳ ಭಾಳ ಲೇಟಾಗ್ಲತ್ತದ ಪುಲ್ ತೆಲಿನೇ ನೋಯ್ಲತ್ತದ ಟೊಂಕ ನಿಲ್ಲತ್ತದ ಮತ್ತ ಇದ್ರೀ ಬ್ಯಾಳಿ ಎಷ್ಟು ಹಾಕ್ಬೇಕಂದು ಗೊತ್ತೇ ಆಗಿಲ್ರೀ ನಮಗೆ ಒಮ್ಮೆ ಹತ್ತು ಜನ ಬಂದರೆ ಅದು ಎಷ್ಟು ಜನಕ್ಕಂತು ಎಷ್ಟು ಹತ್ತವಂಥೇಳಿ ನಮಗೆ ಗೊತ್ತಾಗಿಲ್ರೀ ಮತ್ತೆ ನಮ್ಮ ಅಕ್ಕವ್ರಿಗೆ ಹೋಗಿ ಫೋನ್ ಹಚ್ಚಿ ಕೇಳ್ದರೀ ಅವ್ರು ಹೇಳಿದ್ರು ಒಂದು ಎರಡು ಕೆ ಜಿ ಹಾಕ್ರಿ ಅಂತ ಹೇಳಿದ್ರು ಆಮೇಲೆ ಅದು ಹಾಕಿ ತೊಳ್ದು ಅದಕ್ಕೆಲ್ಲ ಮಾಡಿ ಹೆಸರಿಟ್ಟು ಬ್ಯಾಳಿ ಹಾಕ್ದೆ ರೀ ಅದು ಕುದಿಲಕ ಒಂದು ಗಂಟಿ ಆಯ್ತ್ರೀ ತೋಲ್ ತಡ ಆಯ್ತು ಅದಕ್ಕೆ ಮತ್ತೆ ಕುದಿಸಿ ಒಂದು ಸರಿ ಮೆತ್ತಗೆ ಆಯ್ತ್ರೀ ಜರನೆ ಮೆತ್ತಗಾಯ್ತು ಆಮೇಲೆ ಜಾನ್ ಹಾಕಿದೆವು ಜಾನಿ ಅದಕ್ಕೆ ಬೆಲ್ಲ ಹಾಕಿ ಭಾಳಷ್ಟು ಕುದಿಸಿದೇವ್ರೀ ಅದು ಹೋಳಿಗೆನೇ ಮಾಡ್ಲಾಕ ಬರಲೋಗ್ಯವ್ರೀ ಮತ್ತು ಅದಕ್ಕೆಲ್ಲ ಹಿಂಡಿದೇವ್ರೀ ಹಿಂಡಿ ಮಟ್ಟಿ ಎಲ್ಲ ಮಾಡಿ ಜರ ಪ್ಯಾನಿನ ಗಾಳಿಗೆ ಆರಿ ಹಾಕಿ ಮತ್ತು ಅದಕ್ಕೆ ಚೆಂದ ಮಾಡ್ಕೊಂಡು ಗಟ್ಟಿ ಆಗಿದ್ದ ಮೇಲೆ ಹಿಟ್ಟನ್ನ ಅದ್ದುಕೊಂಡಿರಿ ಹಿಟ್ಟನ್ನು ಅದ್ದುಕ್ಕೊಂಡು ಅದಕ್ಕೆ ತುಂಬಿ ತುಂಬಿ ಮಾಡ್ಬೇಕಂದ್ರೆ ಅಪ್ಪಂತ ಆಯ್ತದ್ರೀ ಅನ್ಗಡ್ ಜಡ ರೀ ಹೋಳಿಗೆ ಕೆಲಸ ಏನ್ ಮಾಡ್ಬೇಕ್ರೀ ನೆಂಟ್ರು ಬಂದ್ರೆ ಮಾಡ್ಲೇಬೇಕಲ್ಲ ಅದಕ್ರೀ ಮಾಡಿದೇವು ತೋಲ್ ತಡ ಆಯ್ತ್ರೀ ಜಾನಿದರಿ ಜಾನಿ ಬಿಸಿದೇವ್ರೀ ರುಬ್ಲಕ್ಕ ಮಿಕ್ಸರ್ ಇದ್ದಿಲ್ರೀ ಒರಳಾಗ್ ರುಬ್ಬಿದೇವ್ರೀ ಅನ್ಗಡ್ ತಡ ಆಗಿದೆ ತಡ ತಡ ಆಗ್ಯದ್ರೀ ಬೆಲ್ಲ ಹಾಕ್ದರೆ ಮತ್ತು ಅದಕ್ಕೆ ಬೇರೆನು ಆಗ್ಯಾದ್ರೀ ಬರಲೇ ಹೋಗ್ಯದ ಹೋಳಿಗೆ ಮಾಡ್ಲಕ್ಕೆ ಬಂದಿಲ್ಲ ಒಡೆದೇ ಹೋಗ್ಯಾವ ಏನು ಮಾಡಾರ್ ರೀ ಹಾಗೆ ಮಾಡಿದೆವು ಹಾಗೆ ಒಡ್ದು ಒಡ್ದು ಹೋಗ್ಯಾವ್ರೀ ಹೋಳಿಗೆ ಚೆಂದೇ ಬಂದಿಲ್ಲ ಹಾಗೆ ನೆಂಟ್ರು ಹಾಗೆ ಊಟ ಮಾಡ್ಕೊಂಡು ಚೆಂದವ ಅಂದು ಹೋದರು ಖರೆ ಅಂದ್ರೆ ಭಾಳ ಕಷ್ಟ ಆಯ್ತ್ರೀ ಹೋಳ್ಗೆ ಮಾಡ್ಲಕ ಅನ್ನ ಮಾಡ್ದೆ ರೀ ಅಂಬ್ರು ಮಾಡ್ದೇವು ಅದ್ರ ಸರಿ ಹಪ್ಪಳ ಹುರ್ದೇವು ಎಲ್ಲ ಮಾಡಿದೇವ್ರೀ ತೋಲ್ ಚಲೋ ಆಗ್ಯದ ಅಂದರ್ತರ ಅಂದರೆ ಹೋಳಿಗೆನಿ ಬಂದಿಲ್ರೀ ಅದೇ ಭಾಳ ಜಡ ಆಯ್ತದ ಜಾನಿ ಅದ ಮಾಡಿ ಕಠಿಣದ ರೀ ತೋಲ್ ಕಠಿಣದ ಹೋಳ್ಗೆ ಮಾಡೋದು ಹಾಗೆ ಮಾಡ್ದೇವ್ರೀ ಚಂದ ಖುಷಿಪಟ್ಟು ಹೋದರು ರೀ ಊಟ ಮಾಡಿ ಚಂದ ಕುಂತು ಬಹಳಷ್ಟು ಕುಂತು ಮಾಡಸ್ತನ ಕೂತೇವ್ರೀ ಎರಡು ಮೂರು ಗಂಟೆ ಆಗ್ಯದ್ರೀ ಹಾಗೆ ಕುಂತು ಮಾತನಾಡಿ ಕಳ್ಸಿ ಕೊಟ್ಟಿದ್ದೇವ್ರೀ